ಹಲೋ ನಾನು ಎಂಥದ್ದೋ ಇಲ್ಲಿ ಬೆಳ್ಳಿ ಮಾತಾಡುದು ನನ್ನ ಪರ್ಸ್ಥಿತಿ ಹೊಲದ ಹೊಲ ಮನೆ ಕೆಲಸ ನಮ್ದು ಪರ್ಸ್ಥಿತಿ ನಾವು ಸಣ್ಣಂದಿರ್ತಲೆ ಸಣ್ಣಂದಿರ್ತಲೆ ನಮ್ನ ಸಾಲಿಗೆ ಕಳ್ಸಿಲ್ಲ ತಂದೆ ತಾಯಿ ನಮ್ಮ ಪರಿಸ್ಥಿತಿ ಒಳಗೆ ನಮ್ಮ ಅಪ್ಪ ತಮ್ಮ ಪ್ರ ವ್ಯಾಪ್ ಅಪ್ ಅವ್ಗ ಪರಿಸ್ಥಿತಿ ಗಂಭೀರಿತ್ತು ಕಳ್ಸಿಲ್ಲ ಹಂಗಾಗಿ ನಾವು ಶಾಲಿ ಕಲಿಲಿಲ್ಲ ಆದ್ರೆ ಇನ್ನು ದನ ಮನ್ಯಾಗ ದನ ಕರ ಇದ್ವು ಅವ್ನ ಸಾಕೊತಾ ಇದ್ವಿ ಕಾಯ್ತಾ ಕಾಯ್ತಾ ಬಂದಿದ್ವಿ ದನ ಎಮ್ಮಿಗೆ ಎಮ್ಮಿ ಮಾಡ್ತಿದ್ದರು ಬೇಯಾ ಮಜ್ಗಿ ಮಾಡ್ತಿದ್ದರು ಬೆಣ್ಣೆ ತೆಗಿತಿದ್ದರು ಅವ್ನ ಮೀಸುದ ಒಂದು ದೊಡ್ಡ ಇದಾಗಿತ್ತು ನಮ್ಗೆ ಅವ್ರು ನಮ್ಮ ಅಪ್ಪ ನಮ್ಮ ಅವ ಅಂತು ಹೊಲಕ್ಕೆ ಹೋಗೋರ ಹೊಲಕ್ಕೆ ಹೋಕಿದ್ರೆ ನಾವು ದನ ಕಾಯಕ್ಕೆ ಹೋಯಿ ಆಕಳು ಮನ್ಯಾಗ ಆಕಳ ಎಮ್ಮೆ ಎತ್ತು ನಾವು ಮೇಯ್ಸೋರ ಹೊಳ್ಳಿ ನೀರು ತರ್ಬಕೂ ನೀರು ಕೆರೆ ಹೊಂದಿಲ್ಲಿ ಹೊತ್ತಿ ನೀರು ತರ್ಬೇಕು ನಾವು ಜೋಡ್ ಗಡ ಒತ್ತು ನೀರು ತರ್ಬಕು ದನಕ್ಕೆ ನೀರು ಕುಡಿಸಬೇಕು ಅವ್ಕ ಮೇವ ತರಬೇಕು ಮೇವ ತಂದು ದನ ಮೇಸುಕ್ ಮೇಸಾಕೆ ಹೋಗ್ಬಕು ಮೇಯಿಸಿ ಬಂದು ಹಿಂಡ್ಕೊಳ್ದು ಸಂಜೆ ಅಡಿಗಿ ಪಡಿಗಿ ಮಾಡಿ ನಾವು ಮಾಡ್ಬಕು ಹೊಳ್ಳಿ ಹೊಲಕ್ಕೆ ಹೋಗ್ಬಕು ಹೊಲಕ್ಕೆ ಹೋಗಿ ಹತ್ತಿ ಹತ್ತಿ ಸುಗ್ಯೋಗ ಹತ್ತಿ ಹೊಲ್ಕ ಹೋಗ್ಬಕು ಹತ್ತಿ ಬಿಡಸ್ಬಕು ಹೊಳ್ಳಿ ಜ್ವಾಳ ಕೀಳು ಸುಗ್ಯೋಗ ಜ್ವಾಳದ ಹೊಲ್ಕ ಜ್ವಾಳಕ್ಕೆ ಹೋಗ್ಬಕು ಜ್ವಾಳ ಕೀಳಬೇಕು ಜ್ವಾಳ ಕಿತ್ತು ಗೋದಿ ಬ ಗೋದಿ ಸುಗ್ಯಾಗ ಗೋದಿ ಕಿತತು ಕೀಳ್ಬಕು ಗೋದಿ ಕಿತ್ತು ಅದನ್ನ ಪೆಂಡಿ ಮಾಡಿ ಹೊಳ್ಳಿ ಕನ್ನ ಮಾಡಬೇಕು ಕನ್ನಕ್ ರಾಶಿ ಮಾಡು ಒತ್ನ್ಯಾಗ ತೂರಾಕ ಅದಕ್ಕೆ ಹೋಗ್ಬಕು ತೂರಾಕ್ಕೆ ಅದಕ್ಕೆ ಹೋಗಿ ಕಳಿಯಕ್ಕೆ ಹೋಗ್ಬಕು ಕಳೆ ತೆಗಿಬೇಕು ಎಡಿ ಅಂದ್ರೆ ಎಡಿ ಹೋಗ್ಬಕು ಆಗ ಪರಿಸ್ಥಿತಿ ಗಂಭೀರ ಇತ್ತು ನಮ್ಮದು ಆ ಗಂಭೀರ ಒಳಗೆ ನಾವು ಸಾಲಿ ಕಲಿಯಾಕೆ ಆಲಿಲ್ಲ ನಮ್ಮ ಅಪ್ಪ ನಮ್ಮ ಅವ್ವ ಕಲ್ಸು ಪರಿಸ್ಥಿತಿ ಒಳ್ಗ ಇದ್ದಿಲ್ಲ ಆ ನಾವು ನಮ್ಮ ತಾಯಿ ಒಟ್ಟಿಲೆ ಮೂರು ಮಂದಿ ಹೆಣ್ಮಗ ಓ ಇವ್ ಗ ಮಕ್ಳ ಅದ್ರಗ ಇಬ್ ಹೆಣ್ಮಕ್ಕಳು ಒಬ್ಬ ಗಂಡ್ಮಗ ಗಂಡ್ಮಗನ್ನ ಸಾಲಿಗೆ ಕಳ್ಸಿದ್ರೆ ಹೆಣ್ಮಕ್ಳು ಬಿಡಿ ನೀವು ಏನು ಓತಿ ಸಾಲಿಗೆ ಅಂತಂದು ಸಣ್ಣ ಹಾಗೆ ಶಾಲೆ ನಮ್ಗೆ ಅಷ್ಟು ತೆಲ್ಯಾಗೆ ಇದ್ದಿಲ್ಲದ ಅದು ಈಗ ತೆಲಿಗೆ ಹೊಳ್ಯಾಕತೈತಿ ಯಾಕ ಕಲ್ತಿರಕಿಲ್ಲ ಅಂದು ಆಗ್ ಬಿ ಗಂಭಿರ್ನು ಇತ್ತಲಪಾ ಒಂದು ಹಂಗಾಗಿ ನಾವು ಕಲ್ಯಾಕ ಹೋಲಿಲ್ಲ ಕಲ್ಸಾಕು ಹೋಲಿಲ್ಲ ಹೊಲ್ದಂದು ಅವ್ರ್ಗೆ ಸಹಾಯ ಮಾಡ್ಕೊಂದು ದನ ಕಾಯುದು ಹೊಲಕ್ಕೆ ಹೋಗುದು ಬುತ್ತಿ ಕಟ್ಕೊಂದ ಹೊಲಕ್ಕೆ ಹೋದರಿಗೆ ಬುತ್ತಿ ಕಟ್ಕೊಂಡು ಹೋಗ್ಬಕು ಮನ್ಯಾಗ ರೊಟ್ಟಿ ಪಲ್ಯೆ ಮಾಡಬೇಕು ಮಾಡಿ ಬುತ್ತಿ ಕಟ್ಕೊಂಡ ಅಂತಿವ ಮೊದಲ ನಶಿನ್ಯಾಗ ನಮ್ಮ ಅಪ್ಪ ನಮ್ಮ ಅವ ಹೋಗೋರು ನಾವು ಮನ್ಯೊಂದು ಕೆಲಸ ಮುಗಸ್ಕೊಂಡು ರೊಟ್ಟಿ ಮಾಡಿ ಪಲ್ಯ ಮಾಡಿ ಅನ್ನ ಮಾಡ್ಕೊಂಡು ಒಟ್ಟು ದಬ್ಬಿ ಕಟ್ಕೊಂಡು ಬುಟ್ಯಾಗಿಟ್ಕೊಂಡು ಹೊಳ್ಳಿ ನಮ್ಮ ಅಪ್ಪ ನಮ್ಮ ಅವ್ಗ ಬುತ್ತಿ ತಗೊಂಡು ಹೋಗ್ಬಕು ಹೊಲಕ್ಕ ಆ ಬುತ್ತಿ ತಗೊಬ ಕೊಟ್ಟು ಹೊಳ್ಳಿ ಬಂದು ಮನ್ಯಾಗ ಕಟ್ಗಿ ತರ್ಬಕು ದನಕ್ಕೆ ಮೇವ ತರಬೇಕು ಬಂದು ಸಂಜೆ ಅಡ್ಗಿ ಮಾಡ್ಬೇಕು ನಾವು ಹೊಳ್ಳಿ ಹತ್ತಿ ಹೊಲ್ಗಳು ಬಂದ್ವು ಅಂದ್ರೆ ಹತ್ತಿ ಸುಗಿ ಹತ್ತಿ ಹೊಲಕ್ಕೆ ಹೋಗ್ಬಕು ಹತ್ತಿ ಹೊಲಕ್ಕೆ ಹೋಗಿ ಹತ್ತಿ ಬಿಡಸ್ಬಕು ಜ್ವಾ ಕಡ್ಲಿ ಸುಗ್ಗಿ ಬಂತಂದ್ರ ಕಡ್ಲಿ ಹೊಲಕ್ ಹೋಗ್ಬಕು ಕಡ್ಲಿ ಕೀಳಬೇಕು ಹೊಳ್ಳಿ ಜ್ವಾಳದ ಸುಗ್ ಬಂತಂದ್ರ ಜ್ವಾಳದ ಹೊಲ ಹೊಲಕ್ಕೆ ಹೋಗ್ಬೇಕು ಜ್ವಾಳ ಕೀಳ್ಬೇಕು ಅದನ ತೆನಿ ಮುರಿಬೇಕು ಸೊಪ್ಪಿ ಕೂಡ್ಯ ಹಾಕಬೇಕು ತೆನಿ ಮುರಿಬೇಕು ತೆನಿ ಮುರುದು ಕಣಕ್ಕೆ ತಂದು ಹಾಕ್ಬೇಕು ಅದ್ನ ಬಂಡಿ ಮಾ ಬಂಡಿ ಇರ್ತಿದ್ವು ಬಂಡಿ ತ ಬಂಡಿ ತಗೊಂಡು ಹೋಗಿ ಕಣಕ್ಕೆ ತಂದು ಹಾಕಿ ಹಂತಿಕಟ್ಟಿ ರಾಶಿ ಮಾಡ್ಬೇಕು ಅವ್ನ ಗೋದಿ ರಾಶಿ ಗೋದಿ ತೆನಿ ತಂದು ಗೋದಿ ಹೊಲಕ್ಕೆ ಗೋದಿ ಹುಲ್ ತಂದು ಕನಕ್ಕೆ ಹಾಕ್ಬಕು ಜ್ವಾಳದ ತೆನಿ ತಂದು ಕನಕ್ಕೆ ಹಾಕ್ಬಕು ಕಡ್ಲಿ ತಂದು ಹೋದು ಕನಕ್ಕೆ ಹಾಕ್ಬಕು ಒಂದು ದನ ಒಂದು ಹಿಂಡಿ ದನ ಕಟ್ ನಾವು ಹಂತಿಗೆ ತಿರವ್ಬಕು ಹಂತಿ ತಿರಿವಿ ರಾಶಿ ಮಾಡ್ಬೇಕು ಅವ್ನ ರಾಶಿ ಮಾಡಿ ಬೆಳ್ತಾನ ತೂರ್ಬೇಕು ಅವ್ನ ಗಾಳಿ ಬಿಡ್ತಂದ್ರ ಗರ್ ತೂರೂದು ಅವ್ನ

ಹತ್ತಿ ಹೊಲಕ್ಕೆ ಹೋಗಿ ಹತ್ತಿ ಬಿಡಸ್ಬಕು ಹತ್ತಿ ಬಿಡಸಿ ಮನಿಗೆ ತರಬೇಕು ಕಳ್ಯಾಕೆ ಹೋಗ್ಬಕು ಕಳೆ ತೆಗಿಬೇಕು ಹೊಲ್ದಂದು ಹೊಲ್ದಂದು ಕಳೆ ತಗದು ಅದ್ರಿಂದು ಹೊಲ್ದಂದ್ ಪೀಕ್ ಬಂದದ್ದ ಎಲ್ಲಾ ನಾವು ಮಾಡ್ಕೊಬೇಕು ಅಪ್ಪ ಅವ್ರ ಜೋಡಿ ಹೋಗ್ಬೇಕು ನಾವು ಅದನ್ನೆಲ್ಲ ಮಾಡೇವಿ ನಾವೀಗ ಆಗ ರೊಕ್ಕದ್ದು ಬೆಲೆ ಇತ್ತು ರೊಕ್ಕಕ್ಕ ಈಗ ಬೆಲೆ ಇಲ್ಲ ನಾವು ರೊಕ್ಕ ನಾವು ಕಂಡದ್ದು ಬೇ ರೊಕ್ಕದ್ದು ಬ್ಯಾರೆ ಈಗ ಈಗ ಬರು ರ ಈಗಂದ ಸಣ್ಣ ಹುಡುಗ್ರು ಕೈಯಾಗ ಒಂದು ಸಾವಿರ ರೂಪಾಯಿ ಇರ್ತಾವ ಅದ ಹತ್ತು ರೂಪಾಯಿ ಇದ್ರೊಂದು ದೊಡ್ಡ ರೊಕ್ಕ ನಮ್ಗೆ ಆಗ ಎಲ್ಲಾದ್ಕು ಏನು ನಾವು ಏರ ಬಂದರು ಯಾಪಾರಸ್ತ್ರು ಬಂದರು ಬರೆ ಕಾಳು ಕಡಿ ಹಾಕಿ ಯಾಪಾರ ಮಾಡಬೇಕು ರೊಕ್ಕದಂದ್ರ ಅಷ್ಟು ನಮ್ಗ ಅಭಾವ ಆಗಿನ ಕಾಲ್ದನ ಬ್ಯಾರೆ ಈಗಿನ ಕಾಲನ ಬ್ಯಾರೆ ನಮ್ದ ಬ್ಯಾರೆ ನಾವೊಂಡು ಅನ್ಬೊ ಅನುಭವಗೊಂಡೇವಿ ರೊಕ್ಕದ್ದು ಈಗ ಬೆಲೆ ಇಲ್ಲ ಬೆಲೆ ತಗೊಬೇಕು ನಾವು ಆಗ ರೊಕ್ಕದಂದು ರೊಕ್ಕ ಅಂದ್ರೆ ಒಂದು ಸಾವಿರ ರೂಪಾಯಿ ಇದ್ದವು ದೊಡ್ಡ ರೊ ದೊಡ್ಡ ಸೌಕಾರ ಆಗವ ಅಂತೆಕ್ ಅವೆ ಅವ್ನ ಕಡೆ ರೊಕ್ಕ ಒಂದು ಸಾವಿರ ರೂಪಾಯಿ ಐತಿ ಅವ್ನ ಕಡೆ ಎಟ್ಟು ಒಂದು ಮನ್ಷಾ ಸಾವಿರ ರೂಪಾಯ್ಯಿದ ಮನುಷ್ಯ ಅದಾನ ಅಂತ ಅನ್ಕೊಂತಿದ್ದರು ಆಗಿನ ಕಾಲ್ದಾಗ ಈಗೆಲ್ಲೆ ಸಣ್ಣ ಹುಡ್ಗುರು ಕೈಯಾಗ ಒಂದು ಸಾವಿರ ರೂಪಾಯಿ ಅಂದ್ರ ಹತ್ತು ರೂಪಾಯಿ ಬೆಳ್ಸ್ದೆಂಗ್ ಮಾಡ್ತಾರೆ ಈಗ ಅವರು ಅದು ನಮ್ಮ ಕಾಲನೆ ಬೇರೆ ಈದ ಈಗ ಬೇರೆ ಈಗ ರೊಕ್ಕದ ಒಂದುಭಾಳ ಅನುವಾತ್ ಈಗ ಅದೊಂದು ಹತ್ತಿ ಸುಗಿ ಹತ್ತಿ ಹೊಲ್ಗುಳಾಗ ಹತ್ತಿ ಕೊಟ್ರಗ ನಾವು ಏನಾದರು ತಗೊಬಕು ಅಂಗ್ಡ್ಯಾಗ ಏನಾರು ತಗೊಬೇಕಾರೆ ಕಾಳು ಕಾಳು ಗೋದಿ ಓದು ಜ್ವಾಳ ಓದ್ ಏನಾರು ತರ್ಬೇಕಾಗ ಯಾಪಾರಸ್ತ್ರ ಬಂದ್ರೆ ಎಲ್ಲಾದ್ಕು ಕಾಳ ಕಡಿನ ಹಾಕ್ಬೇಕು ಆಗ ಆ ಈಗ ಈಗ ಹಾಗಲ್ಲ ಕೈಯಾಗೆ ರೊಕ್ಕ ಅಂದ್ರೆ ಅದದಾ ಇದು ಇದ್ದಂಗ ದುಡ್ಡೆ ದೊಡ್ಡಪ್ಪ ದುಡ್ ಅಂದ್ರೆ ಎಲ್ಲಾರ ಕೈಗು ಓಡ್ಯಾಡುದ ಓಡ್ಯಾಡುದ ಲಕ್ಷ್ಮವ್ವ ಆ ದೊಡ್ಡದ ರೊಕ್ಕದು ಬೆಲೆ ಗೊತ್ತಿರಬೇಕು ಗೊತ್ತಿದ್ದರ್ಗ ಗೊತ್ತು ಅದ ಈಗ ನಾವು ಹೊಲ್ದನ ಹೊಲ್ ಮನೆ ಕೆಲಸ ಮಾಡೀವಿ ಬದ್ನಿ ಗಿಡ ಹಚ್ಚಿದ್ವಿ ಮೆಣ್ಸಿನ ಗಿಡ ಹಚ್ಚಿದ್ವಿ ಉಳ್ಳಾಗಡ್ಡಿ ಬೀಸ್ತೇವೆ ಉಳ್ಳಾಗಡ್ಡಿ ಹುಕಿದ್ವಿ ಆಕೆಲ್ ನೀರಾವರೆಲ್ಲ ಏನಲ್ಲ ಬರಿ ಒಲಿ ಬೇಸುದಾಗ ಮತ್ತು ಕಟ್ಗಿ ಹೊರು ಆರು ತಿಂಗ್ಳು ಹೊಲ ಮನೆ ಮಾಡಿದ್ರೆ ಆರು ತಿಂಗ್ಳು ಮನ್ಯಾಗ ಸ್ಯಾವ್ಗಿ ಗುಳ್ಗಿ ಮಾಡ್ತಿದ್ದೆ ಆಗ ಸ್ಯಾವ್ಗಿ ಸುತ್ತಿಬೀಜ ಗುಳ್ಗಿ ಆರು ತಿಂಗ್ಳು ಒಂಬೊ ಅಷ್ಟ್ರು ಒಮೊಮ್ಮೆ ಕೂಡ್ಕ್ಯಾಸ್ ಸ್ಯಾವ್ಗೆ ಮಾಡಿದ್ರೆ ಹೊಳ್ಗೆ ಮೀಯಾ ಬೀಸಿ ಕಲ್ಲಾಗ ಬೀಸಿ ಸ್ಯಾವ್ಗಿ ಮಾಡ್ತಿದ್ವಿ ನಾವು ಈಗ ಎಲಾದ್ಕು ಮಿಶನ್ ಬಂದಾವ ಈಗ ಯಾರ್ಗಿ ದಾದಿಲ್ ಈಗ ಒಮ್ಮ ಏನು ಮಾಡಾಕು ಇದಿಲ್ಲ ಈಗ ಮಾಡೋದಿಲ್ಲ ಈಗ್ ಕೈ ಕೈನ ಕಳಿದ್ಬ ಕೈಲಿ ಯಾರು ಮಾಡುದಿಲ್ಲ ಈಗ ಬರೇ ಮಿಷನ್ ಮಿಷನ್ದಂದು ಆಗ ಸೌತಿಬೀಜ ಕೈಲಿ ಕುತ್ಕೊಂದ್ ಒಂದೊಂದು ಎಂಟೆಂಟು ಸ್ಯಾ ಹದಿನಾರು ಸೇರು ಸೌತಿಬೀಜ ಮಾಡ್ತಿದ್ವಿ ನಾವು ಗುಳ್ಗಿ ಮಾಡ್ತಿದ್ವಿ ಸ್ಯಾಮ್ಗಿ ಕಲ್ಲಾಗ ಬೀಸೆ ಸ್ಯಾವ್ಗಿ ಗುಳ್ಗಿ ಮಾಡ್ತಿದ್ವಿ ಈಗ ಯಾರು ಮಾಡ್ತಾರೆ ಈಗ ಆಗುದಿಲ್ಲ ಈಗ ನಮ್ಮ ನಮ್ಮಂದ ಕಾಲು ಹೋತದ ಕಾ ಗುಡಿ ಕಟ್ಟಿ ಕುಂತು ನಾವು ಸ್ಯಾವ್ಗಿ ಒಸ್ತ್ರ ಎಂಟೇವ್ ಹತ್ತತ್ತು ಮಂದಿ ಕೂಡಿ ಸ್ಯಾವ್ಗಿ ಒತ್ರ್ ತಿಂಗ್ಳಾನ ಗಟ್ಲೆ ಸ್ಯಾವ್ಗಿ ಮಾಡಬೇಕು ಆರು ತಿಂಗ್ಳು ಭೂಮ್ಯಾಗ ಮಾಡಬೇಕು ಆರು ತಿಂಗ್ಳು ಮನ್ಯಂದ ಆಗೆಲ್ ಮಳಿಗಾಲ ಮಳಿಗಾಲ್ರ ನೀರಾವರಿ ಇಲ್ಲ ಏನಿಲ್ಲ ಒಣಬೇಸಿದ್ ನೆಲ ಆರು ತಿಂಗ್ಳು ಪೀಕ್ ಬಿಡ್ತಿತ್ತು ಆರು ತಿಂಗ್ಳಾ ಇದಾಕಿತ್ತು ನಮ್ದು ಅದ ನಾ ಈಗ ಹೊಲ್ದಾಗ ಮನ್ಯಾಗ ಯಾರು ಇದು ಮಾಡುದಿಲ್ಲ ಈಗ ಈಗ ಹೊಲನ ಗೊತ್ತಿಲ್ಲ ಈಗ ಯಾರಿಗೂ ಉದ್ದಜ ಏನು ಮದಲ್ನ್ಯಾರ ಈಗ ಹೊಕ್ಕಾರರು ಅದ ಟ್ಟು ಮ ಹೊಲ ಇದ್ದರ ಒಟ್ಟು ಹೋಕಾರ ಒಲ್ ಮನಿದು ಜಾಸ್ತಿದು ಇಲ್ಲ ಈಗ ಬೆಳೆ ಬೆಲೆ ಗೊತ್ತಿಲ್ಲ ಈಗ ಹೊಲದ ಮನಿದು ಈಗಲ್ಲ ಬೆಲೆ ಗೊತ್ತಿದ್ದರ್ಗ ಗೊತ್ತದ ಹೊಲ ಮನಿದ ನಾವೆಲ್ಲಾ ಮಾಡೇವಿ ಸಾಲಿ ಕ ಸಾಲಿ ಕಲ್ತಿಲ್ಲ ಅದನ್ನ ಮಾಡೇವಿ ಸಾಲಿ ಹೆಚ್ಚು ನಮ್ಗೆ ಸಾಲಿ ಅನ್ಕೂಲ ಆಗಿಲ್ಲ ಕಲ್ತಿಲ್ಲ ನಮ್ಮ ತಂದೆ ತಾಯ್ಗ ಅನ್ಕೂಲ ಭಾಳ ಪರಿಸ್ಥಿತಿ ಗಂಭೀರಿತ್ತಲ್ಲ ಹಾಗಾಗೆ ಅನ್ಕೂಲ ಆಗಿಲ್ಲ ಸಾಲಿ ಕಲ್ತಿಲ್ಲ ನಾವು ಹಂಗಾಗೆ ಕೆಸ್ ನಾವು ಹೊಲ್ದಮ್ ಮನೆಯಂದ್ಗ್ಯು ಬ ಅನ್ಭವ ಹೇ ಅನ್ಭವ ಹೇಳ್ತೇವಿ ನಾವು ಒಂದು ಮಾಡಿದ ಅನ್ಬೋಗ ನಾ ಹೇಳ್ತೇವೆ ಅದನ್ನ ಅದ ಇದು ಭಾಳ ಗಜ್ಜಗ ದುಡ್ದೇವೆ ನಾವು ಹೊಲ್ದಗುಳಗ ಮಾಡೇವಿ ಕೆಲಸ ಎಲ್ಲಾ ಮಾಡಿ ಬಿಟ್ಟೇವಿ ದನ ಕರ ಎಮ್ಮಿ ಗುಡ್ಡು ನಮ್ಮ ಮನ್ಯಾಗ ಎರಡು ಮೂರು ಎಮ್ಮೆ ಗುಡ್ ಕಟ್ತಿದ್ದರು ನಮ್ಮ ಅವ್ವಾರ ಆಕಳ ಕಟ್ತಿದ್ದರು ಎತ್ಗುಳು ಇದ್ವು ಹೊಲಕ್ಕೆ ಗಳಿಯಕ್ಕೆ ತಗೊಂಡು ಹೋಗುವಾರ ಅವಿಗೆ ದನಕ್ಕೆ ಮೇವು ಬೇಕಲ್ಲ ಅವ್ಕ ತಂದು ಹೊಲ್ದಾಗ ತಂದು ಹಾಕ್ಬೇಕು ಬನಿ ಓಡ್ತಿದ್ರು ಹೊನ್ನಿ ಬೇಸಾಯ್ದಾಗ ಹಸರ್ ಇದ್ದಾಗ ಮೇವು ತಂದು ಹಾಕ್ಬೇಕಲ್ಲರ ತಂದು ಹಾಕ್ತಿದ್ದೇವೆ ನಾವು ಅನ್ಬೋಗ ನಾವು ಉಂಡೇವಿ ಈಗ ಹೊಲ್ದ ಮನ್ಯಾಗ ಯಾರು ಮಾಡಾಕೆ ವಲ್ರಿ ಈಗ ಮಾಡುದುಲ್ಲ ಈಗ ಹೆಂಗದ್ರು ಸಾಲಿನ ಜಾಸ್ತಿ ಇದು ಮಾಡ್ತಾರಲ್ಲ ಇಟ್ ಹುಡ್ಗುರ್ಗ ಮದಲ್ ಮಾಡ್ ಸಾಲಿ ಜಾಸ್ತಿ ಈಗ ಹಂಗ ಇದಾಕೈತಿ ಅನ್ಬೋಗ್ ಆಗೈತೆ ನಮ್ಗೆ ಗೀತಾ ಗೀತಾ